ಈಗ ಈ ಬಟ್ಟೆ ಒಗೆಯೋ ಸೋಪಲ್ಲಿ ಈ ಗಣೇಶ ಸೋಪ್ ಅಂತ ಉಂಟು ಅಂದರೆ ಈಗ ಹೆಚ್ಚೆಲ್ಲ ಜನ ಅದನ್ನೇ ತೆಗೊಳ್ತಾರೆ ಯಾಕೆಂದರೆ ಅದು ಫಕ್ಕ ಕರಗಲ್ಲ ಮತ್ತು ಅದು ತುಂಬ ದಿವಸ ಬರ್ತದೆ ಅಂದರೆ ನಾವು ಸೋಪ್ ಎಷ್ಟು ಯೂಸ್ ಮಾಡಿದಷ್ಟು ಅದು ಕರಗಲ್ಲ ಈ ಬೇರೆ ಸೋಪೆಲ್ಲ ಬೇಗ ಕರಗ್ತದಲ್ಲ ಅದು ಕರಗಲ್ಲ ಮತ್ತು ಈ ಅದು ಅಂದರೆ ಬಟ್ಟೆ ಸಹ ಒಳ್ಳೆ ಕ್ಲೀನಾಗ್ತದಂತೆ ಹಾಗಾಗಿ ಎಲ್ಲ ಜನ ಎಲ್ಲ ಇಲ್ಲೆಲ್ಲ ಈ ಹಳ್ಳಿ ಸೈಡಲ್ಲೆಲ್ಲ ಜನ ಎಲ್ಲ ಅದನ್ನೇ ಜಾಸ್ತಿ ತೆಗೊಂಡೋಗ್ತಾರೆ ಮತ್ತೆ ರೇ ಅದು ಸ್ಕ್ವೇರ್ ಶೇಪ್ ಉಂಟು ಸೋಪು ಮತ್ತು ಅದಕ್ಕೆ ಸಹ ರೇಟೂ ಈ ಬೇರೆ ಸೋಪಿಗೆಲ್ಲ ಕಂಪೇರ್ ಮಾಡಿದರೆ ರೇಟೂ ಕಮ್ಮಿ ಮತ್ತು ಜಾಸ್ತಿ ದಿನ ಬರ್ತದೆ ಹಾ ಜನರಿಗೆಲ್ಲ ಇದೇ ಒಳ್ಳೆಯದಾಗ್ತದೆ ಹೇಳಿ ಎಲ್ಲ ತೆಗೊಂಡೋಗ್ತಾರೆ